ಹೌದು ಹೌದು ಏನಾಗಬೇಕಿತ್ತು ಎಷ್ಟು ತರಿಸುವಾ ಎಷ್ಟು ಬೇಕಿತ್ತು ಹೇಳಿ ಮೇಡಮ್ ಹಾಂ ಒಂದು ಹಟ್ಟಿ ಮಲ್ಲಿಗೆ ಆಂ ಮಲ್ಲಿಗೆ ಮಲ್ಲಿಗೆ ಅಂದರೆ ಸ್ವಲ್ಪ ಮಲ್ಲಿಗೆ ಸ್ವಲ್ಪ ದುಬಾರಿ ಇದೆ ಮೇಡಮ್ಮು ನಿಮಗೆ ಪುರೆಸ್ ಆಂ ತುಂಬ ದುಬಾರಿ ಆಗಿದೆ ಈಗ ಎಲ್ಲ ಹಬ್ಬ ಹರಿದಿನ ದೀಪಾವಳಿ ಹಾಗಾಗಿ ರೇಟ್ ಜಾಜಿ ಈಗ ಬರೋದಿಲ್ಲ ಅಲ್ವ ಈಗ ಆಗೋ ಸಮಯ ಅಲ್ವಲ್ಲ ಅದು ಅದಕ್ಕಾಗಿ ಹೌದು ಅದು ಮು ಇನ್ನೊಂದು ಕಾಕಡ ಕಾಕಡ ಕಾಕಡ ಹಾಕ್ಬೋದು

ಆಂ ಈಗ ಚೆಂಡು ಮಲ್ಲಿಗೆ ಹೌದು ಆಯ್ತು ಆಯಿತು ಆಯ್ತು ಆಯಿತು ಅದು ಚೆಂಡು ಹೂವು ಎಷ್ಟು ಹೇಳಿದಿರಿ ನೀವು ಹತ್ತು ಮೊಳ ಮೊಳಕ್ಕೆ ಒಂದು ಈಗ ಈಗಿನ ಬೆಲೆಯಲ್ಲಿ ಅದಕ್ಕೆ ನಲ್ವತ್ತು ರೂಪಾಯಿ ಆಗ್ತದೆ ಮೇಡಮ್ ಮೊಳ ಮೊಳ ಆಂ ನಲ್ವತ್ತು ರೂಪಾಯಿ ಒಂದು ಮೊಳಕ್ಕೆ ಹತ್ತು ಮೊಳ ಅಂದರೆ ನಾನೂರು ರೂಪಾಯಿ ಆಯಿತು ಅದು ನಿಮಗೆ ಟೋಟಲ್ಲು ತಗೊಳ್ವಾಗ ಸ್ವಲ್ಪ ಕಡಿಮೆ ಮಾಡುವ ಅಂದರೆ ನಾವು ಹೂವಿನ ಬೆಳೆಗಾರರಲ್ಲ ನಾವು ತರಿಸಿ ಮಾರೋ ಮಾರು ಕೊಡೋದು ಈಗ ಅವರು ತಂದ ರೇಟಿಗೆ ನಮ್ಮ ರೇಟಿಗೆ ಅಂತ ನೋಡಬೇಕಲ್ಲ ಹಾಗಾಗಿ ಬಂದ ರೇಟಿನಲ್ಲೇ ಕೊಡುವ ನಿಮಗೆ ಪರವಾಗಿಲ್ಲ ಹೇಳ್ತೇವೆ ಎಷ್ಟು ಗಂಟೆಗೆ ಬರ್ತೀರಾ ಅಷ್ಟರೊಳಗೆ ನಾವು ತಯಾರು ಮಾಡಿಡಬೇಕಲ್ಲ ಅಯ್ಯೋ ಹೂವು ಹೂ ಬರುವುದು ಎಂಟು ಗಂಟೆಗೆ ಇವರೇ ಏಳು ಗಂಟೆಗೆ ಬಂದರೆ ನಾವು ಹೇಗೆ ತರುವುದು ಅದು ಬಸ್ಸಲ್ಲಿ ಬರುವುದು ಆಯ್ತು ಆಯಿತು ನೀವೊಂದು ಒಂಬತ್ತು ಗಂಟೆಗೆ ಬನ್ನಿ ಸರಿ ಆಗ್ತದೆ ಆಯಿತಾ ಇಡೋದಾ